ಮೇಡಮ್ ಪೋಸ್ಟ್ ಆಫಿಸಿಂದನಾ ಮಾತಾಡ್ತಿರೋದು ಆ ಮೇಡಮ್ ಅದೇ ನಾವು ಕೃಷ್ಣಪ್ಪ ಅಂತ ಮೇಡಮ್ ಮೇಡಮ್ಮು ನಿಮ್ದ್ರಲ್ಲಿ ಇದು ಪೋಸ್ಟಲ್ ಲೈಫ್ ಇನ್ಸುರೆನ್ಸ್ ಸಿಗುತ್ತಾ ಮೇಡಮ್ ಅದು ಯಾವ ಥರ ಮೇಡಮ್ ಅದು ಸ್ಕೀಮು

ಹೌದು ಮೇಡಮ್ ಹಾಂ ಮೇಡಮ್

ಹೌದು ಮೇಡಮ್ ಹೌದು

ಹಾಂ ಮೇಡಮ್ ಮೇಡಮ್ ಅಕ್ಚುಲೀ ನಾನು ನನ್ನ ಮಗಳಿಗೆ ನನ್ನ ಮಗಳಿಗೀಗ ಥರ್ಟಿ ಒನ್ ಇಯರ್ಸ್ ಮೇಡಮ್ ರನ್ನಿಂಗ್ ಈಗ ಯು ಪಿ ಯು ಪಿ ಎಸ್ ಸಿ ಕೋಚಿಂಗ್ ಕೊಡ್ತಿದ್ದೀನಿ ಬಟ್ ಅವ್ರನ್ನ ಈಗ ಏನಾದರೂ ಒಂದು ಅವ್ರಿಗೂ ಏನಾನ ಮಾಡಿಡಬೇಕಲ್ವಾ ಅವ್ರ ಓದು ಮುಗ್ಯೋಷ್ಟ್ರೊಳಗೆ ಏನಾದ್ರೂ ಒಂದು ಹ್ಞೂ ಮೇಡಮ್ ಡಿಗ್ರಿ ಆಗಿದೆ ಎಲ್ಲ ಮುಗಿದಿದೆ

ಮೇಡಮ್ ಪ್ರೀಮಿಯಂ ಎಷ್ಟ್ ಬರತ್ತೆ ಮೇಡಮ್ ಮಂತ್ಲಿ ನಾನು ಎಷ್ಟ್ ವರ್ಷಕ್ಕೆ ಎಷ್ಟ್ ಕಟ್ಬೇಕಾಗತ್ತೆ ಈಗ ಮಾಮೂಲಿ ಆಗೇ ಆಂ ಮೇಡಮ್ ಅದೇ ಥರ್ಟಿ ಒನ್ ಇಯರ್ಸ್ ಆಗಿದೆ ಮಗುಗೆ ಈಗ ಥರ್ಟಿ ಒನ್ ಇಯರ್ಸ್ ಆಗಿದೆ ಹಾಂ ಮೇಡಮ್ ಎಷ್ಟು ವರ್ಷ ಕಟ್ಟಬೇಕು ಮೇಡಮ್

ಆಯಿತು ಮೇಡಮ್ ಆಯಿತು ಅದೊಂದು ರೆಡಿ ಮಾಡಿಕೊಡಿ ಮೇಡಮ್ ಅದೊಂದು ನನಗೆ

ಊಂ ಮೇಡಮ್ ಖಂಡಿತ ಬರ್ತಿನಿ ಮೇಡಮ್ ಅದು ಸ್ವಲ್ಪ ನನಗೆ ಅದು ಸ್ವಲ್ಪ ಬೇಗ ರೆಡಿ ಮಾಡಿಸಿ ಒಂದು ಪಾಲ್ಸಿ ಮಾಡಿಕೊಡಿ ಮೇಡಮ್ ನಾನು ಕಟ್ಕೊಂಡು ಹೋಗ್ತೀನಿ ಕರೆಕ್ಟಾಗಿ ಓಕೇ ಮೇಡಮ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್